ನಾನು ಮೆಚ್ಚಿದ ಪುಸ್ತಕಗಳು ಒಮ್ಮೆ ನೋಡ್ಕೊತಾ ಹೋದ್ರೆ ಅದ್ರದ್ದು ಒಂದು ಸರಣಿ ಆಗತ್ತೆ ಆ ಸರಣೆ ಒಳಗೆ ನನ್ಗೆ ಭಾಳ ಯಾವ್ದು ಇಷ್ಟ ಆಗಿತ್ತಂದ್ರೆ ಶ್ರೀಮಂತ ತಂದೆ ಮತ್ತು ಬಡ ತಂದೆ ಅದೆ ಯಾಕೆ ಭಾಳ ಇಷ್ಟ ಆಗೈತಿ ಅಂತಂದ್ರೆ ನನ್ಗೆ ಅದ್ರೊಳಗೆ ನಾವು ದಿನ ದಿನನಿತ್ಯ ನಮ್ದು ಆರ್ಥಿಕ ಪರಿಸ್ಥಿತಿ ನಾವು ಹೆಂಗೆ ಸುಧಾರ್ಣೆ ಮಾಡ್ಕೊಬೇಕು ನಾವು ರೊಕ್ಕ ಹೆಂಗೆ ಖರ್ಚು ಮಾಡ್ಬೇಕು ರೊಕ್ಕ ಹೆಂಗೆ ಉಳಿಸ್ಬೇಕು ಅನ್ನುದು ಅದ್ರೊಳಗೆ ಭಾಳ ಕೊಟ್ಟಾರ ಅದು ಹೆಂಗಂತಂದ್ರೆ ನಮ್ಮ ಕಡೆ ಒಂದು ಹತ್ತು ಸಾವಿರ ರೂಪಾಯಿ ಇತ್ತಂದರೆ ನಾವು ಹೋಗಿ ಒಂದು ಸೈಕಲ್ಲ ಇಲ್ಲಾ ಎತ್ತಿನಗಾಡಿ ತಗೋ ಎತ್ತಿನಗಾಡಿ ತಗೋಬೇಕು ಅದು ಮತ್ತು ಅದು ಹೆಂಗೆ ಹತ್ತು ಸಾವಿರ ರೂಪಾಯಿ ನಾವು ಹೆಂಗೆ ಬಳಿಕೆ ಮಾಡ್ಬೇಕಂತಂದ್ರೆ ಅದೊಂದು ಐದು ಆರು ವರ್ಷ ಆದ್ಕುಡ್ಲೇ ಅದು ಎಲ್ಲರು ನಾವು ಮಾರಿದ್ರಂದ ನಾವು ಹತ್ತು ಸಾವಿರ ರೂಪಾಯಿ ಹಾಕಿದ್ದಲ್ಲಿ ಐವತ್ತು ಸಾವಿರ ರೂಪಾಯಿ ಬರ್ಬೇಕು ನಾವು ನಾವಾ ಹಂಗೆ ರೊಕ್ಕ ಖರ್ಚ್ ಮಾಡುದು ಅದ್ರೊಳಗೆ ಹೆಂಗೆ ಖರ್ಚ್ ಮಾಡ್ಬೇಕಂತ ಹೇಳಿ ಅದ್ರೊಳಗೆ ಭಾಳಷ್ಟು ಪ್ರಕಾರಗಳು ಅದವು ಅದ್ರೊಳಗೆ ಅವ್ರು ಎಲ್ಲಾ ಹೆಂಗೆ ಖರ್ಚ್ ಮಾಡ್ಬೇಕು ಹೆಂಗೆ ಅಂತ್ಹೇಳಿ ಕೊಟ್ಟಾರ ಅದಾ ಹತ್ತು ಸಾವಿರ ರೂಪಾಯನ್ನ ಅದಾ ಐದು ಸಾವಿರ ರೂಪಾಯನ್ನ ನಾವು ಹೋಗಿ ಎಲ್ಲರಪ್ಪ ತಿಂದು ಡಾಬಾ ಓಟೆಲ್ ಒಳಗೆ ಹೋಗಿ ಮಜಾ ಮಾಡಿ ಬರೋದು ಇರಂಗಿಲ್ಲ ಅದಾ ನಾವು ಹತ್ತು ಸಾವಿರ ರೂಪಾಯಿ ನಮ್ಮ ಭವಿಷ್ಯಕ್ಕೆ ನಾವು ಹೆಂಗೆ ರೂಪಿಸಿ ರೂಪಿಸ್ಬೇಕಾ ಅದು ಅದಾ ಹತ್ತು ಸಾವಿರ ರೂಪಾಯನ್ನ ನಾವು ಎಲ್ಲಿ ಬಳಕೆ ಮಾಡಿ ಎಲ್ಲ ಆದಾಯ ಹಾಕಿ ಅದು ರೊಕ್ಕ ಹೆಂಗೆ ತೊಬೇಕನ್ನುದು ಅದ್ರೊಳಗೆ ಭಾಳಷ್ಟು ಬಗ್ಗೆ ಕೊಟ್ರಾ ಮತ್ತು ಅದು ಪುಸ್ತಕ ನಾನು ಭಾಳಷ್ಟು ಎರಡು ಮೂರು ಸರ್ತಿ ಓದಿದ್ದೀನಿ ಭಾಳ ಅಂತಂದರೂ ಮತ್ತು ಅದ್ರದ್ದು ಬರಹಗಾರ ಅಂತಂದರು ಒಬ್ರು ಚೈನಾ ದೇಶದವ್ರು ರೋಬರ್ಟ್ ಕಿಯಾಸಕಿ ಅಂತ ಹೇಳಿ ಅವರು ಅವ್ರ ಅವ್ರ ದಿನನಿತ್ಯ ಒಳಗೆ ಅವ್ರ್ದ್ದೇ ಆದಂಥ ಅನುಭವನ ಅದ ರೊಕ್ಕನ ನಾವು ಹೆಂಗೆ ಉಳಸಬೇಕಂತ ಅಂತ್ಹೇಳಿ ಅದು ಅವ್ರ ಪುಸ್ತಕ ಒಳಗೆ ಬರ್ದು ಬರ್ದಾರ ಅವರು ಹೆಂಗೆ ರೊಕ್ಕ ಉಳಿತಾಯ ಮಾಡಾರ ಅಂತಂದ್ರೆ ಅವ್ರು ದುಡ್ದಿದ್ದ ರೊಕ್ಕ ಎಲ್ಲ ಅವ್ರ ಮನಿಯೊಳಗೆ ಮನೆ ಕಟ್ಟಿಸಿ ಅದ ಬಾಡ್ಗಿ ಕೊಟ್ಟ ಅದ್ರ ಬಂದಿದ್ದ ರೊಕ್ಕಲಿಂದನ ಅವ್ರದ್ದು ದಿನನಿತ್ಯ ಅದ್ ಅವ್ರ್ದ ಜೀವನ ಅಲ್ಲ ನಡ್ಸ ಆತರ ಅವ್ರ್ದು ಖರ್ಚು ವೆಚ್ಚ ಎಲ್ಲ ನೋಡ್ಕೊಂತಾರ ಅವ್ರು ಮತ್ತು ಅವ್ರು ಅದಾ ಅದು ಅವ್ರಿಗೆ ಬಂದಿದ್ದ ರೊಕ್ಕನ ಅವ್ರು ಮತ್ತೆ ಇನ್ನೊಮ್ಮೆ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾರಂತ ಅದ ಎಲ್ಲರ ಯಾವ್ದಾರ ಒಂದು ಗೋಲ್ಡ್ ಬಂಗಾರ ಬೆಳ್ಳಿ ಅದ ಮತ್ತೆ ತೊಗೊಂಡು ಮತ್ತೆ ಅದ ಮಾರಿ ಅದ ಹಂಗೆ ರೊಕ್ಕ ತಗೋತಾರಂತ ಅವ್ರು ಅವರು ಅವ್ರ್ದ ಅವ್ರ್ದ ಉದಾಹರ್ಣೆನ ಅವ್ರ್ದ ಜೀವನ್ದೊಳಗೆ ಆದಂಥ ಅನುಭವನ ಅದ ಈ ಬುಕ್ಕಾ ಒಳಗೆ ಬರ್ದಾರೆ ಅವ್ರು ಶ್ರೀಮಂತ ತಂದೆ ಮತ್ತು ಬಡ ತಂದೆ ಒಳಗನ ಮತ್ತು ನನಗೆ ಇನ್ನೊಂದು ಪುಸ್ತಕ ಭಾಳ ಯಾವ್ದು ಇಷ್ಟ ಆಗತಂತಂದರೆ ಶಂಕರಾಚಾರ್ಯರು ಒಂದು ಭಜಗೋವಿಂದಮ್ ಅಂತ್ಹೇಳಿ ಅದು ಒಂದು ಪುಸ್ತಕ ಬರ್ದಾರ ಅವ್ರು ಆ ಪುಸ್ತಕ ಒಳಗೆ ಏನು ಬರ್ದಾರಂತಂದ್ರೆ ಅವ್ರು ಅದ್ರೊಳಗೆ ಭಾಳಷ್ಟು ಮಂತ್ರ ಸ್ತೂತ್ರಗಳು ಅದಾವು ಆ ಮಂತ್ರ ಮತ್ತು ಸ್ತೂತ್ರಗಳು ಹೆಂಗೆ ಹೆಂಗೆ ಅದಾವಂತಪ್ಪ ಅಂತಂದ್ರೆ ಆ ಶಬ್ಧ ಆ ಶ್ ಆ ಸ್ತೂತ್ರ ಮತ್ತು ಆ ಶಬ್ಧ ಅದು ಸೂತ್ರದ ನಾವು ಶಬ್ಧ ಕೇಳಿದ್ಕೂಳೇನೇ ನಮ್ಮ ತಲಿಯೊಳಗೆ ಇರೊ ಎಲ್ಲಾ ಬ್ರೇನ್ಸ್ ಆಕ್ಟಿವ್ ಆಗ್ತವೆ ಸ್ವಲ್ಪ ಎಲ್ಲ ಇದಾಗಿ ನಮಗೆ ಕ್ವಾನ್ಷಿಯಸ್ದಿಂದ ವರ್ತನೆ ಮಾಡಕ್ಕೆ ಅವೆಲ್ಲ ಹೇಳ್ತಾರೆ ಅವ್ರು ಅವ್ರು ಶಂಕರಾಚಾರ್ಯರು ಅದ ಅದು ಒಂದು ಅದು ಒಂದು ಪುಸ್ತಕ ಒಂದು ಎರಡು ಸಲ ಓದಿದ್ದೀನಿ ಮತ್ತು ಇನ್ನ ಒಂದು ಜಪಾನ್ ದೇಶ್ದವರು ಒಂದು ಬುಕ್ಕಾ ಬರ್ದಾರ ಆಟೋಮಿಕ್ ಹಾಬಿಟ್ಸ್ ಅಂತ್ಹೇಳಿ ಅದು ಅಟೋಮಿಕ್ ಹಾಬಿಟ್ಸ್ ಅಂತ ಹೇಳಿ ಬರ್ದಾರೆ ಅದು ಭಾಳ ಸಲ ಓದಿದ್ದೀನಿ ನಾನು ಅದ್ರೊಳಗೆ ಏನು ಬರ್ದಾರ ಅಂತಂದ್ರೆ ನಮ್ದು ಹ ಹವ್ಯಾಸಗಳು ನಾವು ದಿನನಿತ್ಯ ಒಳ್ಳೆಯದನ್ನ ಮಾಡ್ಕೊಂದ ಹೋದ್ರೆ ಅದು ದೊಡ್ಡ ದೊಡ್ಡದಾಗಿ ಇದು ಬರ್ದಾರ ಅದ್ರೊಳಗೆ ಅವರು ಕಂಪೌಂಡಿಂಗ್ ಬಗ್ಗೆ ಎಲ್ಲಾ ವಿವರ್ಸಿದ್ದಾರೆ ಹೆಂಗಂತಂದ್ರೆ ನಾವು ದಿನ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡಿಸ್ಕೊಂಡು ಹೋದರೆ ವರ್ಷ್ದೊಳಗೆ ಮುನ್ನೂರ ಅರವತ್ತು ಐದು ರೂಪಾಯಿ ಆಗತ್ತೆ ಅದು ನಾವು ಹತ್ತತ್ತು ರೂಪಾಯಿ ಕೂಡಿಸ್ಕೊಂಡು ಹೋದ್ರೆ ಮೂರು ಸಾವಿರದ ಆರು ನಾರ ಐವ ಅರವತ್ತು ಐದು ರೂಪಾಯಿ ಆಗತ್ತೆ ಅದಾ ಹೆಂಗೆ ನಾವು ಡಬಲ್ ಮಾಡ್ಬೇಕಂತ ಅನ್ನೋದು ಆ ಪುಸ್ತಕ ಒಳಗೆ ಭಾಳ ಹೇಳ್ಯಾರ ಅವ್ರು ಅದೇನ ನಾನು ಭಾಳ ಒಂದು ಅದನ್ನ ಅದನ್ನ ನಾ ಬಾ ನಾನು ಭಾಳ ಮೆಚ್ಚಿದ ಪುಸ್ತಕ ಅಂತಂದ್ರೆ ಅಟೋಮಿಕ್ ಹ್ಯಾಬಿಟ್ಸ್ ಅದ್ರೊಳಗೆ ಭಾಳ ಚಲೋತಂಗ ಬರ್ದಾರ ಜಪಾನ್ದವ್ರು ಹೆಂಗೆ ಮುಂದೆ ಹೋದ್ರೆ ಅಂತ್ಹೇಳಿ ಜಪಾನ್ದವ್ರು ಎಲ್ಲಾ ಇಷ್ಟ ಇಷ್ಟ ತಕೊಂಡು ಟೆಕ್ನಾಲಜಿ ಒಳಗೆ ಯಾಕೆ ಮುಂದೆ ಅದಾರ ಅಂತಂದ್ರೆ ಅವ್ರ ಹ್ಯಾಬಿಟ್ಸೆಲ್ಲ ಚಲೋ ಚಲೋ ಹಿಂಗಾ ಅದವ ಒಟ್ಟು ಕಂಪೌಂಡಿಂಗ್ ಮಾಡ್ಕೊಂಡು ಹೊಗ್ಯಾರ ಅವ್ರು ಒಂದಕ್ಕೆ ಡಬಲ್ ಡಬಲ್ ಮಾಡ್ಕೊಂಡು ಹೋಗಿಯೇ ಈ ಥರ ಅವ್ರು ಜಪಾನ್ದವ್ರು ಈಗ ಬಲಿಷ್ಠ ರಾಷ್ಟ್ರವಾಗಿ ಜಗತ್ತಿನೊಳ್ಗೆ ಬೆಳ್ದಾರಂತ ಅಟೋಮಿಕ್ ಹ್ಯಾಬಿಟ್ಸ್ ಬುಕ್ಕಾನಾ ಭಾಳಷು ಈಗ ಯುವಕ್ರು ಓದಕ್ಕೆ ಇಷ್ಟಪಡ್ತಾರೆ ಯಾಕಂತಂದ್ರೆ ಅದ್ರೊಳಗೆ ಎಲ್ಲಾ ನಾವು ಹೆಂಗೆ ನಮ್ದು ದಿನನಿತ್ಯ ನಾವು ಹೆಂಗೆ ಸರಿಪಡ್ಸ್ಕೊಬೇಕು ಇನ್ನ ಇನ್ನ ಉತ್ತಮವಾಗಿ ಹೆಂಗಾ ಜೀವನ ನಡಸ್ಬೇಕಂತ ಅನ್ನೋದು ಆ ಪುಸ್ತಕ ಒಳಗೆ ಭಾಳ ಚಂದಗೆ ವಿವರ್ಸ್ತಾರೆ ಅವ್ರು ಮತ್ತು ಈ ಪುಸ್ತಕವನ್ನು ಭಾಳ ಭಾಳ ಮಂದಿ ಓದಾರ ಮತ್ತು ಭಾಳಷ್ಟು ಮಂದಿ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೂ ಓದ್ಯಾರ ಇದನ್ನು ಭಾಳ ಇವ್ರು ನಮ್ಮ ಶಾಲೆ ಒಳಗೂ ನಮ್ಮ ಗುರುಗಳು ನಮ್ಗೆ ಎಲ್ಲಾ ಹೇಳ್ಕೊಟ್ರಾ ಇದು ಬುಕ್ಕಾ ಓದ್ರಿ ಅಂತ್ಹೇಳಿ ನಾ ಹೀಗಾಗಿ ಇದು ಬುಕ್ಕಾ ಭಾಳ ಸಲ ಓದಿದ್ಯಾ ಮತ್ತು ನನಗೆ ಗೊತ್ತಾತು ಹೆಂಗೆ ಜೀವನ್ದೊಳಗೆ ನಾವು ಹೆಂಗೆ ಹವ್ಯಾಸಗಳು ಬದಲ್ಸ್ಕೊಂಡು ಹೋದರೆ ನಮ್ಮ ಜೀವನ ಹೆಂಗೆ ಉತ್ತಮವಾಗಿ ರೂಪಿಸ್ಕೋ ರೂಪುಗೊಳ್ಳುತ್ತಂತ್ಹೇಳಿ ಇದ್ರೊಳಗೆ ಕೊಟ್ಟಿದ್ರು ಅವ್ರು ಹಂಗೆ ನಾನು ಇದು ಮಾಡ್ಕೊಂಡು ಹೋಗಿ ಹೋಗಿ ಹೋಗಿನಾ ಇದು ಅದೆ ಮತ್ತು ನಾನು ಅದು ಅಟೋಮಿಕ್ ಹ್ಯಾಬಿಟ್ಸ್ ಬುಕ್ಕನಾ ಓದಿ ಓದಿ ನಂದು ಜೀವನ್ದೊಳಗ ಒಂದು ಸ್ವಲ್ಪ ದಿನ ಸೊಲ್ಪ ಸ್ವಲ್ಪ ಪುತ್ತಮ ಉತ್ತಮ ಆಕ್ಕೊಂಡು ಹೋಗಿ ಈಗ ಅತ್ಯುತ್ತಮ ಒಳಗೆ ಸ್ವಲ್ಪ ಒಳಗೆ ಅದೀನಿ ನಾನು ದಿನ ನಾನು ನನ್ನದು ಹವ್ಯಾಸ ಏನಂತಂದ್ರೆ ಅದು ಹವ್ಯಾಸ ಬುಕ್ಕ ಒಳಗೆ ನಾನೂ ಏನು ಹವ್ಯಾಸ ಚೇಂಜ್ ಮಾಡ್ಕೊಂಡೆ ಅಂತ ಅಂತ ಅಂದ್ರೆ ಅದು ಒಳಗೆ ನಾನು ದಿನ ಕ್ರೀಡಾಲಯಕ್ಕೆ ಹೋಗಿ ಅಲ್ಲಿ ರನ್ನಿಂಗ್ ಮಾಡಿ ಆಟ ಆಡಿ ಎಲ್ಲ ನಾನು ಸೊಲ್ಪ ದೇಹದಾಡಿತ ಮಾಡ್ಕೊಂಡು ಬಂದೆ ಹೀಗಾಗಿ ಆಗಿ ನಂದು ಜೀವನ ಒಳಗೆ ಈಗ ನಂಗೆ ಸುಸ್ತಾಗೋದು ಅರಾಮ್ ಇರ್ಲೂದು ಒಟ್ಟಾಂಗಿಲ್ಲ ನಾನೀಗ ಭಾಳ ಫಿಟ್ಟಾಗದಿನಿ ಆ ಬುಕ್ಕಾ ಓದೀ ಆ ಬುಕ್ಕಾ ಓದಿ ನನ್ಗೆ ಎಷ್ಟು ಅನುಕೂಲ ಆಗ್ಯವು ಮತ್ತು ಇದ್ರಿಂದ ಯಾವ ಅನ್ಕ ಅನಾನುಕೂಲನೆ ಇಲ್ಲ ಬುಕ್ ಪುಸ್ತಕ ಓದೊದರಿಂದ ನಮ್ದು ಯವಾಗಲು ಶಬ್ಧಕೋಶ ಬೆಳಿತಿತ್ತಿ ಮತ್ತು ನಮ್ದು ಸಾಮರ್ಥ್ಯವೂ ಹೆಚ್ಚಿಸುತ್ತೆ ಮತ್ತು ಇದರಿಂದ ನಮ್ಗೆ ಕ ಕಮ್ಯುನಿಕೇಟು ಮಾಡಕ ಭಾಳ ಉಪಯೋಗ ಆಗತ್ತೆ ಬುಕ್ಕಾ ಓದೋದರಿಂದ ಹಿಂಗೆ ನಂದು ಶ್ರೇ ನಂದು ಬುಕ್ಕಿಂದ ಶ್ರೇಣಿ ಒಳಗೆ ನಾ ಒಂದು ನಾಲ್ಕು ಬುಕ್ಕ ಅದಾವು ಅವು ಯಾವ ಅಂತಂದರೆ ಒಂದು ಸದ್ಗುರು ಬರ್ದಿದ್ದು ಬರ್ದಾರ ಒಂದು ಬುಕ್ಕಾ ಯಾವ್ದು ಅಂತಂದ್ರೆ ಇದು ಸಾಯುವವರಿಗೆ ಮಾತ್ರ ಅಂತಂತ್ಹೇಳಿ ಇದ್ರೊಳಗೆ ಏನು ಐತಿ ಅಂತಂದ್ರೆ ಯಾರು ಜೀವನ ಅಂದ್ರೆ ಏನು ಜೀವ್ನೊದೊಳಗೆ ಗೊಂದಲಗಳು ಹೆಂಗೆ ಸೃಷ್ಟಿ ಆಗ್ತವು ಅದರಿಂದ ನಾವು ಹೆಂಗೆ ಹೊರಗೆ ಬರ್ಬೇಕು ಅಂತ್ಹೇಳಿ ವಿವರ್ಸ್ಯಾರ ಅವ್ರು ಮತ್ತು ಅದ್ರೊಳಗೆ ನಾವು ಜೀವನದೊಳಗ ಏನೇನೊ ನಮಗೆ ನಾವು ಈ ಊಹೆ ಮಾಡ್ಕೊಂಡು ಜಿ ಅದನ್ನು ಗೊಂದಲ ಅಂತ್ಹೇಳಿ ನಾವು ಸೃಷ್ಟಿಸ್ಕೊಂಡು ಅದನ್ನು ಆಮೇಲೆ ಗೊಂದಲ ಬಿಡ್ಸ್ಕೊಳಕ್ಕೆ ಇಷ್ಟಪಡ್ತೀವಿ ಆದ್ರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಜೀವನ ಒಂದು ದಾರ ಇದ್ದಂಗ ಅದು ಅದ್ರ ಜೀವನ ಒಂದು ದಾರ ಇದ್ದಂಗ ಆ ದಾರ ತುದಿ ಹುಟ್ಟು ಮತ್ತು ಆ ದಾರ ಒಂದು ಆ ದಾರದ ಪ್ರಾರಂಭ ಹುಟ್ಟು ಆ ದಾರದ ತುದಿ ಸಾವು ಅಂತ್ಹೇಳಿ ಈ ಹುಟ್ಟು ಮತ್ತು ಸಾವು ನೋವುಗಳ ನಡುವೆ ನಾವು ಅಷ್ಟು ಬಂದು ಹೋಕ್ಕೀವಿ ಇವ ಎರಡು ಗಂಟು ಫಿಕ್ಸ್ ಆಗಿರ್ತಾವ ಒಂದು ಹುಟ್ಟು ಮತ್ತೊಂದು ಸಾವು ನಾವು ಇದನ್ನು ಭಾಳ ಇದನ್ನು ಅರ್ತುಕೊಳ್ಲಾರದ ನಾವು ದಿನನಿತ್ಯ ಒಳಗೆ ಬದ್ಕಕ್ಕೆ ಹೊಕ್ಕೀವಿ ಆದ್ರೆ ನಾವು ಇದನ್ನು ಅರ್ ಅರಿವಿನೊಳಗ ಇಟ್ಕೊಳ್ಳೋಂಗಿಲ್ಲ ಹ್ಯಾಂಗೆ ನಮ್ದು ಜೀವನ ರೂಪೈತೆ ಅಂತ ರೂಪ ರೂಪ್ಸಾರ ಅಂತ್ಹೇಳಿ ಹಿಂದಿಲ್ದವ್ರು ಇದಾ ನಾವು ಇಟ್ಟ್ಕೊಂಡು ಒಂದು ದಿನ ಹುಟ್ಟು ಒಂದು ದಿನ ಸಾವು ಅಂತ್ಹೇಳಿ ಅನ್ಕೊಂಡು ನಡ್ವರಕ್ ಬಂದಿರೊ ದಿನಗಳನ್ನು ಸಾಗ್ಕೊಂಡು ಹೋಗೋದಿರತ್ತೆ ಹಿಂಗೆ ಹಿಂಗೆ ನಾವು ಮ ಹಿಂಗೆ ನಾವು ಮಾಡಿ ಮಾಡಿ ಹಿಂಗೆ ನಾವು ಮಾಡಿ ಮಾಡಿ ಹೋಗೋದಿರತ್ತೆ ಹೀಗಾಗಿ ಇದಾ ಹುಟ್ಟು ಮತ್ತು ಸಾವುಗಳ ನಡುವೆ ಬಂದಂಥ ದಿನಗಳನ್ನು ಸೊಲ್ಪ ನಾವು ಹಾದಿ ಹೋಗಿ ನಮ್ಮ ಜೀವ್ನವನ್ನ ರೂಪಿಸ್ಕೊಳ್ಳೊದಿರತ್ತೆ ನಮ್ಗೆ ನಾವು ಮನಸ್ನೊಳಗೆ ಸೃಷ್ಟಿಸಿ ಏನೇನೋ ಊಹೆ ಮಾಡಿ ಅದಾ ಅದೇ ನಿಜ ಅಂತ್ಹೇಳಿ ದೇವರ ಸೃಷ್ಟಿ ಒಳಗೆ ದೇವರ ಸೃಷ್ಟಿಯೊಳಗೆ ನಾವು ಒಟ್ಟು ಗಮನಿಸಿದ ನಮ್ದು ನಾವು ಯೋಚನೆ ಒಳಗೆ ಮುಳುಗಿ ಅದು ದೊಡ್ದುದು ಅಂತಂದ್ಕೊಂಡು ಅದ್ರೊಳಗ ನಾವು ಜೀವನ ತಲೆ ಹಾಕುದಿರಂಗಿಲ್ಲ ಹಿಂಗೆ ಮಾಡ್ಕೊಂಡು ಹೋದರೆ ಎಲ್ಲರೂ ಹುಚ್ರು ಆಗ್ತಾರೆ ಅವ್ರ್ದೆ ಶ್ರೇಷ್ಠ ತಳಿಯೊಳಗಿರೋ ಅವ್ರ್ದ ಯೋಚನೆ ಅಂತ್ಹೇಳಿ ಆದ್ರೆ ಹಂಗೆ ಇರಂಗಿಲ್ಲ ನಾವು ಸೃಷ್ಟಿ ಬಗ್ಗೆ ಗಮನ ಕೊಡಬೇಕಾಗತ್ತ ಪ್ರಕೃತಿ ಹೆಂಗೆ ರಚನೆ ಆಗೈತಿ ಪ್ರಕೃತಿಯ ಬಗ್ಗೆ ನಾವು ಭಾಳಷ್ಟು ಗಮನ ವಯ್ಸ್ದಾಗ ಆವಾಗ ನಮ್ಗೆ ಗೊತ್ತಾಗೈತಿ ನಾವು ಹೆಂಗೆ ಹೆಂಗೆ ರಚನೆ ಆಗೇವಿ ನಮ್ದು ಯೋಚನೆಗಳು ಹೆಂಗೆ ಬರ್ತಾವು ತಲೆಗೆ ನಾವು ಹೆಂಗೆ ರೂಪಾಂತರ ಆಗೀವಿ ನಮ್ದು ಮುಂದುಲ್ದ್ ನಮ್ದು ಮುಂದುಲ್ದ್ ಜನ್ರೇಷನ್ ಹೆಂಗೆ ಇಂಪ್ರೂವ್ ಮಾಡ್ಬೇಕು ಅಂತನ್ನೋದು ಆ ಪುಸ್ತಕ ಒಳಗೆ ಐತಿ ಇದು ಇದು ನಂಗೆ ಭಾಳ ಇಷ್ಟ ಆಗಿದಂದ್ರೆ ಇದು ಸದ್ಗುರು ಅವ್ರ್ದು ಸಾಯುವವರೆಗೆ ಮಾತ್ರ ಅಂತ ಪುಸ್ತಕ ಇದ ನನ್ಗೆ ಭಾಳ ಚಲೋ ಅನ್ಸಿದ್ದು ಅಂತಂದ್ರೆ ಇದ್ರೊಳಗೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅದ ನಾವು ಸೃಷ್ಟಿಗೆ ಭಾಳ ಗಮನ ಕೊಡ್ಬೇಕು ಹೊರ್ತು ಅದು ಅದ್ಬಿಟ್ಟು ನಮ್ದು ಒಂದು ತಲಿಯೊಳಗಿರೋ ಯೋಚನೆಯನ್ನ ದೊಡ್ಡದು ಅಂತ ಅನ್ಕೊಂಡು ಅದ ಇದು ಮಾಡ್ಬಾರ್ದು ಅಂತ್ಹೇಳಿ ಮತ್ತು ಅದ ಅವ್ರು ಭಾಳಷ್ಟು ಭಾಳ ಪೂರಾ ಎಲ್ಲಾ ಹೇಳಾರ ಹೆಂಗೆ ನಮ್ದು ಇದ ಆಗೈತಿ ಹೆಂಗೆ ನಾವು ಯೋಚನೆ ಮಾಡ್ಬೇಕು ಹೆಂಗೆ ನಾವು ಕುಂದಿರ್ಬೇಕು ಹೆಂಗೆ ಎಲ್ಲಾ ಅದ್ರೊಳಗೆ ನಮ್ದು ವರ್ತನೆ ಎಲ್ಲ ಹೆಂಗೆ ಇರ್ಬೇಕು ಅಂತಂತ್ಹೇಳಿ ಅವ್ರು ಹೇಳಾರ ಇದಾ ಪುಸ್ತಕ ಒಳಗೆ ನಾವು ಭಾಳ ಸೃಷ್ಟಿ ಗಮನ ಕೊಡ್ಬೇಕು ಅದು ಬಿಟ್ಟು ನಮ್ಮದೇ ಯೋಚನೆಯೊಳಗೆ ಏನೇನೋ ಒಂದು ಊಹೆ ಮಾಡ್ಕೊಂಡು ಬರಿ ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಅಂತ್ಹೇಳಿ ಅವರು ಭಾಳಷ್ಟು ಅದ್ರೊಳಗೆ ಚಲೋತಂಗ ಹೇಳಾರ ಅದು ನಂದು ಪುಸ್ತಕ ನಾನು ಇದಾ ಒಪ್ ನಂಗೆ ಯಾವಾಗಾರ ಬೇಜಾರು ಆದಾಗು ನಾ ಇದೇ ಪುಸ್ತಕ ಓದ್ತೀನಿ ಇದ ಪುಸ್ತಕ ನಾನು ಒಂದು ಐದು ಆರು ಸಲ ಓದಿದ್ದೀನಿ